ಮೊದಲ್ನೇದಾಗಿ ಈಗ ಮಕ್ಕಳು ಚಿತ್ರ ಬಿಡ್ಸುವಂಥದ್ದು ಅಂದರೆ ಡ್ರಾಯಿಂಗ್ ಮಾಡುವಂಥದ್ದು ಅದು ಮಾಡಿರ್ತಕ್ಕಂಥ ಡ್ರಾಯಿಂಗಿಗೆ ಬಣ್ಣ ತುಂಬುವಂಥದ್ದು ಈ ಥರ ಕಲೆ ಇರ್ತಕ್ಕಂಥ ಮಕ್ಕಳಿಗೆ ಈಗ ಅದನ್ನು ಪ್ರಾರಂಭ ಮಾಡೋದು ಈ ವಯಸ್ಸು ಅಂದರೆ ಚಿಕ್ಕೋರು ಅಂದರೆ ಅವ್ರಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಕೂಡ ಇದನ್ನು ಪ್ರಾರಂಭ ಮಾಡ್ಸ್ಬೋದು ಯಾಕೆಂದರೆ ಈಗ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಎಲ್ಲ ಸ್ಕೊರ್ಸಲ್ಲಿ ಕೆಲವೊಂದು ಡ್ರಾಯಿಂಗ್ ಅಂತಂದು ಹೇಳಿ ಒಂದು ಸಬ್ಜೆಕ್ಟ್ ಬರುತ್ತದೆ ಶಾ ಸಟರ್ಡೆ ಅನ್ನೋ ಆಥರ್ದೆಲ್ಲ ಮಾಡಿಸ್ತಾ ಇರ್ತಾರೆ ಅಂದರೆ ಈಗ ಬರಿ ಒಂದು ಇಷ್ಟು ಸಬ್ಜೆಕ್ಟ್ ಅಂತ ಇರ್ತೈತಿ ಅಷ್ಟು ಸಬ್ಜೆಕ್ಟುಗಳನ್ನು ಓದ್ಕೋತಾ ಓದ್ಕೊಂತಾ ಕೆಲವೊಬ್ಬರಿಗೆ ಬೋರಂತ ಅನ್ಸ್ಬೋದು ಆ ಥರ ಬೋರ್ ಆದಾಗ ಈ ಥರ ಒಂದು ಡ್ರಾಯಿಂಗ್ ಅನ್ನೋ ಸಬ್ಜೆಕ್ಟ್ನ ಇಟ್ಟಾಗ ಆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಬರುತ್ತೆ ಯಾಕೆಂದರೆ ಈಗ ಒಂದು ಗೊಂಬೆಗಳಾಗಿರ್ಬೋದು ಅಥ್ವಾ ಒಂದು ಮನೆಯನ್ನ ಬಿಡ್ಸೋದು ಯಾವುದೋ ಒಬ್ಬ ಮನ್ಷನ ಬಿಡ್ಸೋದು ಈ ರೀತಿ ಚಿತ್ರಗಳನ್ನು ಮಕ್ಕಳಿಗೆ ಹೇಳ್ಕೊಡೋದು ಹೇಳ್ಕೊಟ್ಟಾಗ ಆ ಮಕ್ಳು ಅದನ್ನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಆ ಚಿತ್ರಗಳನ್ನು ಬಿಡ್ಸೋ ಪ್ರಯತ್ನ ಮಾಡ್ಕೆಂತ ಆ ಚಿತ್ರಗಳನ್ನು ಬಿಡ್ಸೋದು ಆ ಚಿ ಅಂದರೆ ಚಿತ್ರಗಳನ್ನು ಬಿಡಿಸೋರ ಜೊತೆಗೆ ಅದ್ರಲ್ಲೆ ಮಿಂಗಲ್ ಆಗೋದು ಆ ಮಕ್ಕಳು ನಾವು ಇದೆ ಅಂದರೆ ಈಗ ಒಂದು ಮನೆ ಚಿತ್ರ ಬಿಡ್ಸೋದು ಅದ್ರ ಎಕ್ಸಾಂಪಲ್ ಒಂದು ಮನೆ ಆ ಮನೆ ಚಿತ್ರ ಅದ್ರಲ್ಲಿ ಇರ್ತಕ್ಕಂಥ ಕುಟುಂಬದೋರ ಜನರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಅಂತಂದು ಹೇಳಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ್ಹೇಳಿ ಅದನ್ನು ಚಿತ್ರದ ಮೂಲಕ ಬರಿತಾ ಹೋದಾಗ ನಮ್ಮ ನಮ್ಮದೇ ಚಿತ್ರ ಬಿಡು ನಮ್ಮದೇ ಫ್ಯಾಮಿಲಿ ಅನ್ನೋ ರೀತಿ ಒಂದು ಭಾವನೆ ಕೂಡ ಮೂಡ್ತಾ ಹೋಗ್ತೈತಿ ಅಂದರೆ ಚಿಕ್ಕ ತುಂಬ ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗನ್ನ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದಲೇ ಆ ಮಕ್ಕಳಿಗೆ ಒಂದು ಕಲಿಕೆ ಅಂತ ಆಗುತ್ತೆ ಅದು ಸ್ಟಾ ಅಂದರೆ ಸ್ಟಾ ಬರಿ ಒಂದು ಅದರಲ್ಲಿ ಈಗ ಒಂದು ಕಲಿಕೆ ಅಂದರೆ ಇಬ್ ಬೇರೆ ಯಾವ ಚಿತ್ರಗಳಿಂದಲೂ ಆಗಲಿ ಒಂದು ಅದ್ರಲ್ಲಿ ಒಂದು ಭಾವ ಇರುತ್ತೆ ಚಿತ್ರದಲ್ಲಿ ಕಲೆ ಅನ್ನೋದು ಇಂತಿಷ್ಟು ವಯಸ್ಸು ಅಂತಂತ ಹೇಳಿ ಮುಖ್ಯವಾಗಲ್ಲ ಅದರಲ್ಲಿ ಸೂಕ್ತ ಅಂದರೆ ಚಿಕ್ಕವ್ರು ಇದ್ದಾಗಿಂದಲೂ ಅವರಿಗೆ ಒಂದು ವಯ್ ವಯಸ್ಸನ್ನು ಇಂದ ಪ್ರಾರಂಭ ಮಾಡ್ಕೊಂಡರೆ ಅದು ತುಂಬ ಸೂಕ್ತ ಅಂತಲೂ ಅನಿಸುತ್ತೆ ಒಬ್ಬ ಜೀವ ಒಂದು ವ್ಯಕ್ತಿ ಜೀವನದಲ್ಲಿ ಒಂದು ಕಲೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಒದ್ದ ವ್ಯಕ್ತಿಯಂತನೇ ಇದ್ದರೆ ಅವರಿಗೆ ತುಂಬ ವಿಭಿನ್ನ ರೀತಿಯಲ್ಲಿ ಕಲೆಗಳು ಒಬ್ಬೊಬ್ಬರಿಗೆ ಹಾಡು ಹೇಳೋದರಲ್ಲಿ ಆಸಕ್ತಿ ಆಗಿರ್ಬೋದು ಡ್ಯಾನ್ಸ್ ಮಾಡೋದ್ರಲ್ಲಿ ಆಸಕ್ತಿ ಇರ್ಬೋದು ಇನ್ನು ಕೆಲವರಿಗೆ ತುಂಬ ಅಂದರೆ ಚಿತ್ರ ಬಿಡಿಸೋದು ಆ ರೀತಿ ತುಂಬ ಕಲೆಗಳಿರ್ತವೆ ಅಂಥಾ ಅದರಲ್ಲಿ ಮುಖ್ಯವಾಗಿ ನೋಡ್ತಾ ಹೋದ್ರೆ ಚಿತ್ರಕಲೆ ಕೂಡ ತುಂಬ ಮುಖ್ಯ ಈಗ ಯಾವುದೋ ಒಂದು ಚಿತ್ರ ಕಲೆಯನ್ನ ಬಿಡ್ಸಿದಾಗ ಬಿಡ್ಸ್ತಾ ಹೋದಾಗ ಆ ಭಾವ ಅದೇ ಆಗಲೇ ಹೇಳಿರೋ ರೀತಿ ಆ ಚಿತ್ರ ನಾವೇ ಅನ್ಕೊಂಡು ಬಿಡ್ಸೋದು ಅಥ್ವ ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಚಿತ್ರ ಅಂತನ್ಕೋ ಫೀಲ್ ಮಾಡ್ಕೊಂಡು ಬಿಡ್ಸೋದು ಆ ಥರ ಭಾವನೆಗಳು ಅಲ್ಲಿ ಉಂಟಾಗ್ತಾ ಹೋಗುತ್ತೆ ಆ ಚಿತ್ರ ಬಿಡ್ಸ್ಕೊಂಡು ಆ ಚಿತ್ರಕ್ಕೆ ಒಂದು ಬಣ್ಣ ಕೊಡೋದು ಈಗ ಒಂದು ಚಿತ್ರ ಅಂತ ಸಾಮಾನ್ಯವಾಗಿ ಯಾವುದೋ ಒಂದು ಮನ್ಷನ ಚಿತ್ರವೋ ಯಾವುದೋ ಗೊಂಬೆ ಚಿತ್ರವೋ ಬಿಡಿಸಿದ್ದೆ ಬಿಡ್ಸಿದಾಗ ಅದಕ್ಕೆ ಒಂಥರ ಖಳೆ ಇರಲ್ಲ ಆಮೇಲೆ ಅದ್ಕ ಏನು ಮಾಡೋದು ಬಣ್ಣ ತುಂಬೋದು ಆ ರೀತಿ ಬಣ್ಣ ತುಂಬ್ಕೊಂಡಾಗ ಆ ಚಿತ್ರಕ್ಕೆ ಏನ್ಮಾಡ ಒಂದು ಖಳೆ ಬರುತ್ತೆ ಆ ಕಲೆ ಆ ಖಳೆಯನ್ನು ಆ ಚಿತ್ರದಲ್ಲಿ ಕಂಡಾಗ ಮಾಡಿರ್ತಕ್ಕಂಥ ಚಿತ್ರ ಗಿ ಕಲೆಯಾಗಿ ಪೇಂಟಿಂಗಿಗೆ ಆ ಬಣ್ಣ ತುಂಬಿದ ಮೇಲೆ ಬರ್ತಕ್ಕಂಥ ಖಳೆಯಾಗಿ ನೋಡ್ದಾಗ ಮಾಡಿರ್ತಕ್ಕಂಥ ಚಿತ್ರಕಲೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿದವ್ರು ಈಗ ಒಂದು ಯಾರೋ ಚಿತ್ರಕಲೆಯನ್ನ ಬಿಡ್ಸಿರೋದನ್ನ ನೋಡಿರ್ತಾರಲ್ಲ ಅವರು ಈಗ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದೀಯ ತುಂಬ ಚೆನ್ನಾಗಿ ನಿನಗೆ ಇದ್ರಲ್ಲಿ ಆಸಕ್ತಿಯಿದೆ ಮುಂದ್ವರ್ಸ್ಕೊಂಡು ಹೋಗು ಹಾಗೆ ಈಗ ಅಂತ ಏನಾದರು ಒಂಥರ ಹೇಳ್ದಾಗ ಅವ್ರ್ಗೆ ಅದ್ರಲ್ಲಿ ಇನ್ನಷ್ಟು ಕೂಡ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತೈತಿ ಅದನ್ನು ಇನ್ನು ಕೂಡ ಮಾಡ್ಬೋದು ಹಿಂಗೆ ಬೆಳ್ಸ್ಕೊಂಡು ಹೋಗ್ಬೋದು ಚಿತ್ರಕಲೆ ಅಂದರೆ ಒಂದೇ ರೀತಿಯಲ್ಲಿ ಚಿತ್ರಕಲೆಯನ್ನು ಮಾಡ್ಕೊತಾ ಹೋಗೋದಲ್ಲ ಬೇರೆ ಬೇರೆ ರೀತಿ ವಿಭಿನ್ನ ರೀತಿಯಲ್ಲಿ ಕೂಡ ಚಿತ್ರಗಳನ್ನು ಬಿಡ್ಸೋದರಿಂದ ಅದಕ್ಕೆ ಬಣ್ಣಗಳನ್ನು ತುಂಬೋದರಿಂದ ಈ ಥರ ಹವ್ಯಾಸಗಳನ್ನು ಹೆಚ್ಚು ಆಳ್ವಡ್ಸ್ಕೋ ಆಳ್ವಡ್ಸ್ಕೋಳದು ಆಮೇಲೆ ಈಗ ಬಣ್ಣ ಬಣ್ಣ ಬಣ್ಣಗಳನ್ನು ತುಂಬೋದು ಅಂದರೆ ಈಗ ಒಂದು ಯಾವುದೋ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಒಂದು ಚಿತ್ರಗಳನ್ನು ಬಿಡ್ಸ್ದಾಗ ಆ ಚಿತ್ರ ಅಷ್ಟೇ ಬಿಡ್ಸಿಬಿಟ್ಟು ಅವ್ರಿಗೆ ಕೊಟ್ಟಾಗ ಅದು ಏನು ಸರ್ವೇಸಾಮಾನ್ಯ ಬಿಡು ಚಿತ್ರ ಅಂತ ಒಂಥರ ಅನ್ಸ್ತಾ ಇರ್ತೈತಿ ಅದೇ ರೀತಿ ಅದಕ್ಕೆ ಒಂದು ಬಣ್ಣ ಅಂತ ತುಂಬಿದಾಗ ಮಾಡಿರೋ ಚಿತ್ರಕ್ಕೆ ಒಂದು ಕಲೆ ಅಂದರೆ ಒಂದು ಖಳೆ ಅಂದರೆ ಹುಟ್ಕೊಳ್ಳುತ್ತಲ್ಲ ಅವಾಗ ಮಾಡಿರೋದಕ್ಕೂ ಒಂಥರ ಸಾರ್ಥಕತೆ ಏನೋ ಒಂಥರ ಖುಷಿ ಒಂದು ಒಳ್ಳೆಯ ಭಾವ ಅಂತಂದು ಹೇಳಿ ಕೂಡ ತುಂಬ ಫೀಲ್ ಆಗ್ತಾ ಹೋಗ್ತದೆ